ಗಣೇಶ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳಬೇಕಿತ್ತು ಯಾವ್ದು ಯಾವ ಯಾವ್ಯಾವ ಥರ ಇದೆ ನಿಮ್ಮತ್ತಿರ ಹಾಂ ಲೆಹೆಂಗಾ ಥರದ್ದೇ ಲೆಹೆಂಗಾ ಥರ ಬೇಕಿತ್ತು ಕೇಳಿಸಲಿಲ್ಲ ಮೇಡಮ್ ಹಾಂ ಇಲ್ಲ ಮ್ಯಾಮ್ ನನಗ್ ಮಾತ್ರ ಬೇಕಿತ್ತು ನನಗೆ ಒಂದು ಎರಡು ಸಾವಿರದ ಒಳಗಡೆ ಇದ್ದರೆ ಸಾಕು

ಅದು ನಿಮ್ಮದು ಪೀಸ್ ಪೀಸ್ ಥರನಾ ಅಥವಾ ಸ್ಟಿಚ್ ಆಗಿರುತ್ತಾ ಆಗಲೇ ಹೌದಾ

ನಮಗೆ ಪೀಸ್ ರೆಡಿ ಇರೋದೆ ಬೇಕು

ಹೌದಾ

ಹೌದಾ ಹಾಂ ಹಾಂ ಸರಿ ಮ್ಯಾಮ್ ಮೂರು ಜೊತೆ ಹಾಂ ಹಾಂ